ಸರ್ ನಮ್ಗೆ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಊರಿಗೆ ಹೋಗಿದ್ವಿ ಆದರೆ ಬರಲಿಕ್ಕೆ ಇಷ್ಟು ರಾತ್ರಿ ಆದ್ರೂ ರಾತ್ರಿ ಆದರೂ ನೀವು ಮಳೆ ಗಾಳಿ ಗುಡುಗು ಎಲ್ಲ ಬರ್ತಾ ಇದೆ ಆದ್ರೂ ಕೂಡ ನೀವು ಯಾವುದೇ ವಿಚಾರ ಮಾಡ್ದೆ ನಮಗೆ ನಿಮ್ಮ ಗಾಡಿಯಲ್ಲಿ ನಮಗೆ ಮನೆ ತನಕ ತಂದು ಬಿಡ್ತೀನಿ ಅಂತ ಹೇಳಿದ್ದೇ ದೊಡ್ಡ ಮಾತು ಅದರಲ್ಲೂ ನೀವು ಈ ರೀತಿ ಕರಂಟ್ ಇಲ್ಲದೆ ಇದ್ದ ಪರಿಸ್ಥಿತಿಯಲ್ಲಿ ನಮಗೆ ಮಳೆ ಗಾಳಿ ಗುಡುಗು ಎಲ್ಲ ಇದ್ದರೂ ನಮಗೆ ಸುರಕ್ಷಿತವಾಗಿ ಮನೆ ಹತ್ತಿರ ಕರ್ಕೊಂಬಂದಿದ್ದಿರಿ ಈ ಈ ರೀತಿಯಾಗಿ ಯಾರು ಸುತ ಇಷ್ಟು ರಾತ್ರಿಯಲ್ಲಿ ಮನೆಗೆ ಬಿಡ್ತೇನೆ ಸರಿಯಾಗಿ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಬಿಡುವವರೇ ಇಲ್ಲ ಆದರೂ ಬಿಟ್ಟು ನಮ್ಮನ್ನು ಒಂದು ಒಂದು ಸರಿಯಾದ ಸುರಕ್ಷಿತವಾಗಿ ತಂದು ಬಿಡುವುದೇ ಒಂದು ದೊಡ್ಡದು ಸರ್ ಆದರೆ ನಿಮ್ಗೆ ತುಂಬ ಧನ್ಯವಾದಗಳು ಸರ್ ಈ ರೀತಿಯ ಜನ ಈ ಕಾಲ್ದಲ್ಲಿ ಸಿಗುವುದೇ ಕಷ್ಟ ಗಾಡಿನೂ ಓಡ್ಸ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ ಆ ರೀತಿಯಾದಂಥ ಗುಡುಗು ಮಳೆ ಬಾ ಗಾಳಿ ಬರ್ತಾ ಇದೆ ಸ್ವಂತ ಮನೆಯವರೇ ಆದರೂ ಕೂಡ ರಾತ್ರಿ ಹೊತ್ತು ಈ ರೀತಿ ಗಾಳಿ ಮಳೆಯಲ್ಲಿ ಬರಲಿಕ್ಕೆ ಹೆದ್ರುತಾರೆ ಆದರೂ ನೀವು ಸುತ ನಾವು ಲೇಡಿಸೇ ಇದ್ರೂ ನಮಗೆ ಮನೆ ಹತ್ತಿರ ತಂದು ಬಿಡ್ತೇನೆ ಅಂತ ಹೇಳಿ ಆರಾಮಾಗಿ ಯಾವುದೇ ತಮ್ಗೆ ತೊಂದರೆ ಆಗದಂಗೆ ತಂದು ಬಿಟ್ಟಿದ್ದೀರಿ ನಿಮ್ಮ ದೊಡ್ಡ ಮನಸ್ಸು ಸರ್ ಈ ರೀತಿ ನಮಗೆ ನಿಮಗೆ ಥ್ಯಾಂಕ್ಸ್ ಹೇಳ್ಲಿಕ್ಕೆ ಪದಗಳೇ ಇಲ್ಲ ಆದರೂ ಕೂಡ ನಮ್ಮಿಂದ ನಿಮ್ಗೆ ರಾತ್ರಿ ಹೊತ್ತು ಕಷ್ಟ ಆಯಿತು ಆದರೂ ಕೂಡ ನೀವು ನಮ್ಗೆ ದಯಮಾಡಿ ತಂದು ಬಿಟ್ಟಿದ್ದಕ್ಕೆ ತುಂಬ ತುಂಬ ತುಂಬ ಟ್ಯಾಂಕ್ಸ್ ಸರ್ ಧನ್ಯವಾದಗಳು ಸರ್